ಉದ್ಯೋಗ ಹೊರ್ತುಪಡ್ಸಿ ನನಗೆ ಒಂದು ಹವ್ಯಾಸ ಎದ್ರಾಗ ಆಸಕ್ತಿ ಜಾಸ್ತಿ ಅದ ಅಂತಂದು ಹೇಳಿದ್ರೆ ಡಾನ್ಸ್ ಮಾಡೋದು ನನಗೆ ಡಾನ್ಸ್ ಮಾಡೋದು ತೋಲು ಇಷ್ಟ ಇತ್ತು ಯಾಕಂತಂದು ಹೇಳದ್ರೆ ಓವ್ ಮನುಷ್ಯ ಯಾವಾಗ ಭಿ ಯಾಕೆ ಡಾನ್ಸ್ ಮಾಡ್ತಾನಂತಂದು ಹೇಳದ್ರೆ ಖುಷಿ ಕಡಿಂದು ಖುಷಿ ವ್ಯಕ್ತಪಡಿಸೋ ಕಡಿಂದು ಯಾವ್ದಾರು ಒಂದು ಸನ್ನಿವೇಶದಾಗ ಒವ್ ಮನುಷ್ಯ ಹಾನಂತಂದು ಹೇಳಿದ್ರೂ ಅವ್ನಿಗೆ ಡಾನ್ಸ್ ಮಾಡ್ಬೇಕು ಅನಿಸ್ತದ ತಂದು ಖುಷಿ ಎಲ್ಲರಿಗೆ ಹೇಳ್ಕೊಬೇಕು ಅನಿಸ್ತದ ನಾ ಯಾಕೆ ಖುಷಿ ಇದ್ದಿದೆ ನಾ ಯಾವ ಕಾರಣ ಕಡೆಯಿಂದ ಇಷ್ಟು ಎಲ್ಲರ ಜೊತೆ ಒಂದು ನಗು ನಗ್ತಾ ಮಾತಾಡಿ ಡಾನ್ಸ್ ಮಾಡ್ಲತ್ತಿದೆ ಅಂತಂದು ಹೇಳೋದಿರ್ತೆ ಒಂದು ಸಂಭ್ರಮ ಸಂಭ್ರಮ ಅಂತಂತ ಹೇಳಿದ್ರು ಮದುವೆ ಇರ್ಬೌದು ಇಲಿಗ್ರಾ ಒಂದು ಒಂದು ಏನು ಇವೆಂಟ್ ಇರ್ಬೋದು ಸೀಮಂತ ಕಾರ್ಯಕ್ರಮ ಬರ್ಡೇ ಕಾರ್ಯಕ್ರಮ ಎಂಥಾ ಒಂದು ಸುಸಮದ್ ಸಂದರ್ಭಗಳಲ್ಲೆಲ್ಲ ಮನುಷ್ಯರು ಒಂದು ವ್ಯಕ್ತಪಡಿಸುವ ಖುಷಿಯಿಂದ ಒಂದು ಎಲ್ಲರೂ ಸೇರಿ ಮಾಡುವಂಥದ್ದೇ ಡಾನ್ಸು ಅದಕ್ಕೆ ಬಿಟ್ಟು ನಾನು ಸಿಂಗಿಂಗ್ ಭಿ ಮಾಡ್ತೆ ಸಿಂಗಿಂಗ್ದಾಗ ಭಿ ನನ್ಗೆ ಜಾಸ್ತಿ ಆಸಕ್ತಿ ಅದು ಸುಮ್ಮನೆ ಕುಂತ್ಯಾಗ ಭಿ ಒಬ್ಬ ಮನುಷ್ಯನ್ದು ಒಂದು ಒಂದು ಮೂಡಿನಲ್ಲಿ ಏನು ಡಿ ಇದು ಇರ್ತದೆ ಅಂತಂದು ಹೇಳದ್ರೆ ಅವನು ಶಾಂತ ರೀತಿಯಿಂದ ಕುಂತಾಗ ಭಿ ಅವ ಹಾಡ್ತಾನ ಯಾವ್ದರ ಸಂತೋಷ ಹೆ ಇದ್ದಿನಾಗ ಭಿ ಹಾಡ್ತಾನ ಅವ್ನದು ಖುಷಿಯನ್ನು ವ್ಯಕ್ತಪಡಿಸುವ ಒಂದು ಪರಿ ಅದ ಅದು ಒಟ್ಟು ಹಾಡ್ತಾ ಇರ್ತಾನೆ ಸ್ಯಾಡ್ ಇದ್ದಿನಾಗ ಯಾವ್ದಾದ್ರೂ ಫೀಲಿಂಗ್ ಸಾಂಗು ಖುಷಿ ಇದ್ದಿನಾಗ ಯಾವುದೋ ಸಂತೋಷದ್ದು ಸಂಭ್ರಮದ್ದು ಯಾವ್ದಾದ್ರೂ ಜೋರು ಜೋರು ಆಗಿ ಹಾಡ್ತಾನ ದುಃಖದಾಗ ಇದ್ದಿನಾಗ ಒಂದು ಶ್ಲ ಹಣ್ಣುಗ ತನ್ನ ಒಂದು ಒಂದು ಹಾಡೋದಲ್ಲಿ ವ್ಯಕ್ತಪಡ್ಸ್ತಾನೆ ಅವ ಎಷ್ಟು ಒಂದು ನೊಂದ್ಕೊಂಡಾನ ಮನುಷ್ಯ ಅಂತಂತ ಹೇಳಿ ಹಿಂಗೆ ನಂಗೆ ಆಸಕ್ತಿಗಳು ಒಂದು ಹವ್ಯಾಸಗಳು ಯಾವುವು ಅಂತಂದು ಹೇಳದ್ರೆ ಒಂದು ಡಾನ್ಸ್ ಮಾಡ್ತೆ ಖುಷಿಯಿಂದ ಒಂದು ಹಾಡು ಹಾಡ್ತೆ ಖುಷಿ ಡಾನ್ಸ್ ಮತ್ತ ಹಾಡು ಈ ಅಂಥವ್ ಎಂಥವು ಅಂದಂದ್ರೆ ಅವೆರಡು ಅಕ್ಕ ತಂಗಿ ಥರ ಅವಿಬ್ರು ಅಕ್ಕ ತಂಗಿರಗತ್ಲೆ ಅವ್ರು ಒಬ್ರಿಲ್ದೆ ಒಬ್ರು ಇರ್ಲಿಕ್ಕಾಗಲ್ದು ತಾಳ ಇಲ್ದೇ ಕುಣಿಲಿಕ್ಕಾಗಲ್ದು ಹಾಡು ಹಾಡು ಇಲ್ದೇ ಸ್ಟೆಪ್ಪುಗಳು ಬರ್ಲಿಕ್ಕಾಗಲ್ಲ ಅವೆರಡು ಜೊತೆಗಿದ್ರೇ ನಮಗೊಂದು ಅರ್ಥ ಸಿಗ್ತದೆ ನಮ್ಮ ಡಾನ್ಸೇ ಯಾಕೆ ಮಾಡತ್ತೇವು ನಾವು ಹಾಡು ಆದಮೇಲೆ ಯಾಕೆ ಡಾನ್ಸ್ ಮಾಡ್ಲತ್ತಿದೆವು ನಮ್ದು ಎಷ್ಟು ಖುಷಿ ಅದ ಮನಸ್ಸಿನಾಗ ಎಷ್ಟು ದುಃಖ ಅದ ನಮ್ಮದು ಮನಸ್ಸಿನಾಗ ಅಂತಂದು ಹೇಳಿ ಅವೆರಡು ಡಿಸೈಡ್ ಮಾಡ್ತಾವ ಅವೆರಡರ ಮೇಲೆ ನನ್ಗೆ ಜಾಸ್ತಿ ಇಂಟ್ರೆಸ್ಟ್ ಯಾಕಂತಂದು ಹೇಳಿದ್ರೆ ನಾವು ಯಾವ್ದು ಭಿ ಒಂದು ಮನುಷ್ಯಂದು ಹೆಂಗೆ ಒಂದು ಅಭ್ಯಾಸ ಇರ್ತದೆ ಅಂತಂದು ಹೇಳ್ದ್ರೆ ಎಲ್ಲ ಎಲ್ಲರ ಮುಂದೆ ಹೇಳ್ಕೊಳ್ಳಕಾಗಲ್ದ್ ಮನುಷ್ಯರು ಇವಾಗ ನಂಬಿಕೆ ಇರೋರು ಇದ್ದರೂ ಅವ್ರಿಗೆ ನಂಬ್ಲಿಕ್ ನಮ್ಗೆ ಸಾಧ್ಯ ಆಗ್ಲತಿಲ್ಲ ಯಾಕಂತಂದು ಹೇಳ್ದ್ರೆ ಅವ ಯಾವಾಗ ಮೋಸ ಮಾಡ್ತಾನೋ ಅವ ಯಾವಾಗ ನಮ್ಮಿಂದ ಏನಾದ್ರೂ ಮೋಸದ ಬೇರೆ ಜೊತೆ ಮಾತಾಡ್ತಾನೋ ಅಂತ ಗೊತ್ತಿಲ್ಲ ನಂಬಿಕೆ ದ್ರೋಹ ಮಾಡ್ತಾನಾ ಅಂತ ಗೊತ್ತಿಲ್ಲ ನಮ್ಮ ಮನ್ಷರಿಗೆ ನಂಬೋದು ಈ ಜಗತ್ತಿನಾಗೆ ಬಹಳ ಕಮ್ಮಿ ಆಗಿ ಹೋಗ್ಯದ ಅಂಥ ಸಮಯದಾಗ ನಾವು ಒಬ್ಬರೇ ಇದ್ದಾಗ ನಾವು ಹವ್ಯಾಸಗಳು ಯಾವ್ಯಾವು ಅಂತಂತಂದು ಹೇಳಿ ವ್ಯಕ್ತಪಡ್ಸ್ಕೊಂಬೌದು ಅಂತಂದ್ರೆ ಇದು ನಾವು ನಾಲ್ಕು ರೂಮ್ನ ಒಂದು ಒಂದೇ ರೂಮ್ದು ಒಂದು ನಾಲ್ಕು ಗೋಡೆಗಳು ಇದ್ದಿನಾಗ ಭಿ ನಾವು ಖುಷಿಲಿಂದ ಡಾನ್ಸ್ ಮಾಡ್ತೆವಂತಂದು ಹೇಳ್ದ್ರೆ ಎಲ್ಲದಕ್ಕೆ ಒಂದು ಕಾರಣ ಇರ್ತಾವ ಆ ಕಾರಣ ಇಲ್ದೇ ಭಿ ನಾವು ಡಾನ್ಸ ಮಾಡ್ಬೌದು ನನ್ಗೆ ಡಾನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅದರ ಕಡಿಂದೆ ನನ್ನ ಡ್ಯಾನ್ಸಿಗೆ ಇನ್ಸ್ಪಿರೇಶನ್ ಮೈಕಲ್ ಜ್ಯಾಕ್ಸನ್ ಮೈಕಲ್ ಜ್ಯಾಕ್ಸನ್ ಅವರು ಎಷ್ಟು ಚಂದ ಡಾನ್ಸ್ ಮಾಡ್ತಿರನ್ತಂದು ಹೇಳಿ ನಾ ಮತ್ತೆ ಹೇಳಕ್ಕೆ ಇದು ಆಗಲ್ದು ಅವ್ರು ನನ್ಗೆ ಇನ್ಸ್ಪಿರೇಶನ್ ಅರ ನಾಗ ಅವರೊಂದು ಒಂದು ರೋಲ್ ಮೋಡೆಲ್ ಗತ್ಲೆ ಅರ ಅವರೆಷ್ಟು ಸುಂದರವಾಗಿ ಡಾನ್ಸ್ ಮಾಡ್ತಿದ್ದರು ಎಷ್ಟು ಚೆನ್ನಾಗಿ ಅವ್ರದ್ದು ಮೇಕಪ್ಪು ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸು ಅವೆಲ್ಲ ಎಷ್ಟು ಸುಂದರವಾಗಿ ಅವರು ಉಡುಪುಗಳಿಟ್ಕೋತಿರಂತಂದೇಳಿ ಎಲ್ಲರಿಗೊತ್ತದ ನಮಗದು ಇನ್ಟ್ರೆಷ್ಟು ಅವ್ರದ್ದು ನೋಡಿ ನಮಗೂ ಬಂದಿದ್ದು ನಾವು ಡಾನ್ಸ್ ಮಾಡಬೇಕು ನಾವು ಒಂದು ಒಂದು ಎಲ್ಲರಿಗೂ ಆಸಕ್ತಿ ಬರೊಹಂಗೆ ಒವ್ ಮನುಷ್ಯರಾಗ್ಬೇಕು ಅಂತಂದು ಹೇಳಿ ಅವ್ರಿಗೆ ನೋಡಿನೇ ಗೊತ್ತಾಗ್ತದೆ ಮತ್ತು ಹಾಡು ಹಾಡೋದ್ ನನ್ನದು ಫೇವ್ರೆಟ್ ಸಿಂಗರು ತುಂಬ ತೋಲು ಜನ ಅರ ಅದರಾಗ ಸ್ಪೆಷಲಿ ಅರ್ಜೀತ್ ಸಿಂಗ್ ಹಾಡೊ ಅಂಥ ಸಾಂಗು ಅವ್ರು ಹಾಡೊ ಅಂಥ ಒಂದು ಸುಂದರವಾದಂಥ ಹಾಡುಗಳು ಎಷ್ಟು ಮೃದುವಾಗಿ ಒಂದು ತಣ್ಣನೆ ಅಥವಾ ಎಂಥಾ ಮನುಷ್ಯ ಎಷ್ಟೇ ದುಃಖದಲ್ಲಿರುವ ಮನುಷ್ಯನಿಗೂ ಒಂದು ಹಾಡಿನಿಂದ ಹೊರತರುವಂಥ ಒಂದು ಅದ್ಭುತವಾದಂಥ ಕಲೆ ಇರ್ತವೆ ಆ ಕಲೆ ಆ ಮನ್ಷನ ಹತ್ತಿರ ಅದ ಆ ಮನುಷ್ಯ ಕಲ್ಸಿ ಕೊಡ್ತಾನ ಒಬ್ಬೊಬ್ಬ ಮನುಷ್ಯ ಹೆಂಗೆ ಹೊರಗೆ ಬರ್ಬೌದು ತನ್ನ ಹಾಡು ಕೇಳ್ಸ್ಕೊಂಡಿ ಹೆಂಗೆ ಖುಷಿಪಡ್ಬೌದು ಒಬ್ಬ ಮನುಷ್ಯ ಅಂತಂದು ಹೇಳಿ ನಂಗೆ ಅವ್ರ ಹಾಡುಗಳು ಭಾಳಷ್ಟು ಖುಷಿ ಕೊಡ್ತಾವೆ ಮನಸ್ಸು ನಾನು ಯಾವುದೇ ಒಂದು ಸಿಚುವೇಷನ್ನಾಗಿರಲಿ ಯಾವುದೇ ಒಂದು ಒಂದು ಮನಸ್ಥಿತಿದಾಗ ಇರಲಿ ನನಗೆ ಹಾಡು ಕೇಳ್ಬೇಕು ಅಂದಾಗ ಹಾಡು ಡಾನ್ಸ್ ಅಂದಾಗ ಡಾನ್ಸು ಮನಸ್ಥಿತಿಗಳು ಮೇಲೆ ಡಿಪೆಂಡ್ ಇರ್ತದ ಒಂದು ಮಾತು ಹೇಳೋದಂದ್ರೆ ಮನಸ್ಥಿತಿ ಸರಿ ಪರಿಸ್ಥಿತಿ ಸರಿಯಿಲ್ಲ ಅಂದ್ರೆ ಮನಸ್ಥಿತಿನೂ ಸರಿಮಾಡ್ಕೊಬೇಕಂತ ಅದು ಮನಸ್ಥಿತಿ ನಮ್ಮೊಳಗೆ ಇರ್ತವೆ ನಾವು ಹವ್ಯಾಸಗಳ ಮೂಲಕ ವ್ಯಕ್ತಪಡಿಸ್ಬೌದು ಅದು ನಂಗೆ ಹವ್ಯಾಸಗಳು ಬಿಟ್ಟು ತುಂಬ ಜಾಸ್ತಿ ಹವ್ಯಾಸಗಳು ನಾವು ನಾವು ಬರಿಯೋದು ಓದೋದು ಅವೆಲ್ಲ ಜಾಸ್ತಿನೇ ಅವ ನಾವು ಏನ್ದ್ರಾವ ಸುಮ್ಮನೆ ಕುಂತಾಗ ಏನಾದ್ರೂ ಬರಿತಾ ಇರ್ತೀವಿ ಏನರ ಓದ್ತಾ ಇರ್ತೀವಿ ನಮಗೆ ಅರ್ಥ ಆಗ್ದಿಂದು ಹೇಳ್ತಾ ಇರ್ತೀವಿ ಹೀಗೆಲ್ಲ ನಮ್ಗೆ ಒಂದು ಒಂದು ನಮ್ದು ಇಂಪ್ರೂಮೆಂಟ್ಗೆ ಸಹಾಯ ಮಾಡ್ತಾವೆ ಅವೆಲ್ಲ ನಾವು ಈಗ ಇವಾಗಿನದು ಈ ಜನ್ರೇಷನ್ದಾಗ ನಮಗೆ ಬೇಕಾಗಿರೋದು ಅಭ್ಯಾಸ ಅಭ್ಯಾಸ ನಾವು ಮಾಡ್ಬೇಕು ಯಾವುದು ಗೊತ್ತಿಲ್ಲವೋ ಅದ್ರ ಮೇಲೆ ಅಭ್ಯಾಸ ಮಾಡ್ಬೇಕು ಯಾವುದು ಗೊತ್ತೋ ಅದ್ರ ಮೇಲೆ ಹೆಚ್ಚು ಅಭ್ಯಾಸ ಮಾಡಬೇಕು ನಮಗೂ ಒಂದು ಬಲ ಬರ್ಬೇಕು ಅದು ಅದರ ಬಗ್ಗೆ ಪೂರಾ ಮಾಹಿತಿ ಇರಬೇಕು ಯಾವ್ದೇ ಯಾವುದೇ ಮನುಷ್ಯ ಯಾವುದೇ ಸಿಚುವೇಶನ್ದಾಗ ಇದ್ದರೆ ಭಿ ನಮಗೆ ಪಾರು ಮಾಡುವಂಥ ಒಂದು ಹವ್ಯಾಸ ಇರಬೇಕು ಅದು ನಮ್ದು ಹವ್ಯಾಸ ಆಗಬೇಕು ಒಂದು ಒಳ್ಳೆ ಅಭ್ಯಾಸ ಹವ್ಯಾಸ ಆಗಬೇಕು ನಾವು ಡೈಲಿ ರುಟೀನ್ದಾಗ ಏನೇನು ಮಾಡ್ತೀವೋ ನಾವು ಅದು ಓದೋದು ಬರೆಯೋದು ಅದು ನಾವು ಹವ್ಯಾಸ ಮಾಡ್ಕೊಂದಿವಿ ಅಂತಂದು ಹೇಳಿದ್ರೆ ಅದು ನಮ್ಮ ಜೀವನ ಇನ್ನೂ ರೂಪಿಸ್ಲಿಕ್ಕ ಸಹಾಯ ಮಾಡ್ತದೆ ನಮ್ಮ ಜೀವನ ಇನ್ನೂ ಉನ್ನತಕ್ಕೆ ಕರ್ಕೊಂಡು ಹೋಗ್ತದೆ ನಾವು ಯಾವುದು ಓದಿದ್ದು ಬರೆದಿದ್ದು ಯಾರು ತಗೋಳ ಕಳಕ್ ಕಳ್ದ್ಹೋಗ್ಲಕ್ಕ ಸಾಧ್ಯನೇ ಇಲ್ಲ ನಾವು ಹಾಗ್ ಹಾಗೆ ಹವ್ಯಾಸ ಮಾಡ್ಕೋಬೇಕು ಒಳ್ಳೆ ರೀತಿಯ ಹವ್ಯಾಸಗಳು ನಮ್ಮ ಜೀವನದಾಗ ಇದ್ದುವು ಅಂತ ಹೇಳ್ಕೋರಿ ಯಾರು ಭಿ ಅದಕ್ಕೆ ತಡಿಲಿಕ್ಕ ಸಾಧ್ಯ ಇಲ್ಲ ನಾವು ಒಳ್ಳೆ ರೀತಿಯಾದಂಥ ಹವ್ಯಾಸಗಳು ಇರ್ಬೇಕು ನಂದು ಹವ್ಯಾಸ ಡ್ಯಾನ್ಸು ಸಿಂಗಿಂಗು ಬರ್ಯೋದು ಓದೋದು ಮತ್ತು ಸ್ಪೋರ್ಟ್ಸು ಇವೆಲ್ಲದರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇಂಟ್ರೆಸ್ಟ್ ಮೇಲೆ ಜಾಸ್ತಿ ಇತ್ತಂತಂದು ಹೇಳದ್ರೆ ಅದರ ಬೇಗ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಿವಿ ಅದರ ಜಾಸ್ತಿ ನಾವು ಕಾನ್ಸಂಟ್ರೇಶನ್ ಮಾಡ್ತಿವಿ ಹವ್ಯಾಸದ ಮುಂದೆ ಹೋಗ್ತೀವಿ